ನಾವೊಬ್ಬರು ಆರ್ಟಿಸ್ಟ್ ಆಗಬೇಕಂದರೆ ಅಂದರೆ ಒಂದು ಒಂದು ಚಿತ್ರವನ್ನು ರಚಿಸಬೇಕಂತ ಅಂದರೆ ನಮಗೆ ತುಂಬ ಅಂದರೆ ನಾವು ಅದನ್ನು ನಾವು ಭಾವಿಸ್ಕೊಳ್ಬೇಕು ಮನಸ್ಸಿನೊಳಗೆ ಅದನ್ನು ಭಾವಿಸ್ಕೊಳ್ಬೇಕು ಈಗ ನಾನು ಪ್ರಕೃತಿ ಬಗ್ಗೆ ನಾನು ಚಿತ್ರವನ್ನು ಬಿಡಿಸ್ತೀನಿ ಅಂತ ಆದರೆ ಪ್ರಕೃತಿ ಹೇಗಿದೆ ಅನ್ನುವಂಥ ಕಲ್ಪನೆ ನನ್ನ ತಲೆಯಲ್ಲಿ ಇರಬೇಕು ಈಗ ಮರ ಹೇಗಿದೆ ಅದನ್ನು ನಾವು ನೋಡಿರಬೇಕು ಮೊದ್ಲೆದಾಗಿ ಅದನ್ನು ನೋಡಿರಬೇಕು ಮನೆ ಹೇಗಿದೆ ಹಳ್ಳಿ ಕಡೆ ಮನೆ ಹೇಗಿದೆ ಅಲ್ಲಿರುವಂಥ ಪರಿಸರ ಹೇಗಿದೆ ಸಮುದ್ರ ಹೇಗಿದೆ ಹಳ್ ಇದು ಬಾವಿ ಹೇಗಿದೆ ಇಂಥ ಪ್ರತಿಯೊಂದು ಅಂಶಗಳನ್ನು ಗದ್ದೆ ಹೇಗಿದೆ ಅದನ್ನೆಲ್ಲ ಪ್ರತಿಯೊಂದು ಅಂಶಗಳನ್ನು ನಾನು ನೋಡಿರಬೇಕು ಮತ್ತು ಆ ಕಲ್ಪನೆ ನನ್ನ ಮನ್ಸಲ್ಲಿ ಇರಬೇಕು ಹಾಗಾದರೆ ಮಾತ್ರ ಒಬ್ಬ ಅದನ್ನು ಬಿಡ್ಸ್ಲಿಕ್ಕೆ ಸಾಧ್ಯ ಇವಾಗ ಒಂದು ದೃಶ್ಯಾವಳಿಯನ್ನು ನೋಡಿ ನಾನು ಚಿತ್ರ ಬಿಡಿಸ್ತೀನಿ ಅಂತ ಅಂದರೆ ಅದಕ್ಕೆ ನಾನು ಪ್ರಾಕ್ಟೀಸ್ ಇರಬೇಕು ಮೊದ್ಲ್ನೆದಾಗಿ ಅದನ್ನ ನೋಡಿದ ತಕ್ಷಣ ನಾನು ಬಿಡಿಸ್ತೀನಿ ಅಂತ ಅಂದರೆ ಇವಾಗೊಂದು ದೃಶ್ಯ ಅಂತ ಅಂದರೆ ಇವಾಗ ಭಿಕ್ಷೆ ಹಾಕ್ತಿರೋ ದೃಶ್ಯ ಆ ದೃಶ್ಯವನ್ನು ನಾನು ಬಿಡಿಸ್ತೀನಿ ಅಂತ ಅಂದರೆ ಫಸ್ಟು ಅದು ಕಲ್ಪನೆ ನೋಡಿರಬೇಕು ಅದನ್ನ ನಾನು ಫಸ್ಟು ಮನ್ಸ್ನೊಳಗೆ ಮೂಡ್ಸ್ಕೊಳ್ಬೇಕು ಮತ್ತು ಪ್ರಯ ಅಂದರೆ ಪ್ರಯತ್ನಪಟ್ಟಿರಬೇಕು ಯಾಕಂದರೆ ಮೊದ್ಲಿಂದ ಪ್ರಾಕ್ಟೀಸ್ ಅಂದರೆ ಮೊದ್ಲಿಂದ ಪ್ರಾಕ್ಟೀಸ್ ಮಾಡಿರಬೇಕು ಪ್ರಾಕ್ಟೀಸ್ ಮಾತ್ರ ತುಂಬ ಇಂಪಾರ್ಟೆಂಟಾಗತ್ತೆ ಈಗ ಕಟ್ಟಡಗಳನ್ನು ಬಿಡಿಸ್ತೀನಿ ಅಂದರೆ ಕಟ್ಟಡಗಳನ್ನು ನೋಡ್ಕೊಂಡು ಬಿಡ್ಸ್ಬೋದು ಮತ್ತು ಅದಕ್ಕೂ ಕೂಡ ಪ್ರಾಕ್ಟೀಸ್ ಬೇಕು ಅದಾದ್ಮೇಲೆ ರಫ್ ಸ್ಕೆಚ್ ರಫ್ ಸ್ಕೆಚ್ ಇವಾಗ ಒಂದು ಕಟ್ಟಡನ ನಾನು ಬಿಡ್ಸ್ತೀನಿ ಹಿಂಗೆ ಅಂತಂದರೆ ಅದಕ್ಕೆ ಬೇಕಾಗಿರೋಂಥದ್ದು ರಫ್ ಸ್ಕೆಚ್ ಫಸ್ಟ್ ರಫ್ ಸ್ಕೆಚ್ನ ಹೇಗೆ ಮಾಡಬೇಕು ಅಂತ ಅನ್ನುವಂಥದ್ದು ನನ್ನ ತಲೇಲಿ ಇರಬೇಕು ಹಂಗಾಗಿ ಫಸ್ಟ್ ಬೇಸಿಕ್ಕಿಂದ ನಾನು ಚಿತ್ರ ಕಲೆಯನ್ನು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಸಾಧ್ಯ ಬಾ ಸಾಧ್ಯ ಆಗುತ್ತೆ ಅದನ್ನು ಮಾಡಲ್ಲಿಕ್ಕೆ ಇವಾಗ ಒಂದು ಕಟ್ಟಡವನ್ನು ಬಿಡಿಸ್ತೀನಿ ಅಂತ ಅಂದರೆ ಅದು ಹೇಗಿರುತ್ತೆ ಅನ್ನುವಂಥದ್ದು ಅದನ್ನು ರಫ್ ಸ್ಕೆಚ್ ಹಾಕೋಬೇಕು ಇವಾಗ ಎಲ್ಲೋ ನೋಡಿರೋ ಅಂಥದನ್ನು ಈಗ ನಾನದನ್ನು ಬಿಡಿಸ್ತೀನಿ ಅಂತಂದರೆ ಮೊದ್ಲು ಹೇಗಿರತ್ತೆ ಅಂತ ಕಲ್ಪನೆಲಿ ಹೇಗಿರುತ್ತೆ ಅದನ್ನು ರಫ್ ಸ್ಕೆಚ್ ಮಾಡಿ ಅದಾದ್ಮೇಲೆ ಅದಕ್ಕೆ ನಿಧಾನ ಅದಾದ್ಮೇಲೆ ಅದಕ್ಕೆ ಬಣ್ಣವನ್ನು ತುಂಬೇಕು ಹೀಗೆ ಒಂದು ಕಲಾಕೃತಿಯನ್ನು ರಚನೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ